ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಈ ತಿಂಗಳಲ್ಲಿ ಇಷ್ಟು ಸವಾಲು ಅಂತ ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ಆ ಸವಾಲು ಏನಂತ ಅಂದರೆ ನಾನು ಟೂ ವೀಲರ್ ಗಾಡೀನ ಇಷ್ಟು ಲೋನ್ ಮಾಡಿಸಿಕೊಡ್ಬೇಕು ಅವ್ರಿಗೆ ವೆಯ್ಕಲ್ ಲೋನ್ ಮಾಡಿಸಿಕೊಡ್ಬೇಕು ಅಂತ ನನಗೆ ಸವಾಲು ಹಾಕಿದಾರೆ ನಾನು ನಾಲ್ಕರಿಂದ ಐದಂತೂ ಮಾಡಿಸ್ಲೇಬೇಕು ಮಿನಿಮಮ್ ಮತ್ತು ಅದ್ರ ಜೊತೆ ನಮಗೆ ಹೆಲ್ತ್ ಲೋನ್ ಅಂತಲೂ ಕೂಡ ಬ್ಯಾಂಕಲ್ಲಿ ಮಾಡ್ತಾರೆ ಉಜ್ಜೀವನ್ ಬ್ಯಾಂಕಲ್ಲಿ ಹೆಲ್ತ್ ಲೋನ್ ಅಂತಲೂ ಮಾಡ್ತಾರೆ ಅದು ಕೂಡ ಇಷ್ಟು ಜನದಿಂದ ಇಷ್ಟು ಮತ್ತು ಇಷ್ಟು ಅಮೌಂಟಿಂದ ಇಷ್ಟು ಅಮೌಂಟ್ವರೆಗೂ ಲೋನ್ ಹೆಲ್ತ್ ಲೋನ್ ಮಾಡಿಸೋದು ಅಂತ ಅದ್ರ್ಮೇಲೆ ನನಗೆ ಇನ್ಸೆನ್ಟಿವ್ ಆಗಿರಲಿ ಕಮಿಷನ್ ಆಗಿರಲಿ ಸಿಕ್ತಾ ಹೋಗತ್ತೆ